ಹಲೋ ಹ್ಞೂ ಹಾಂ ಹೇಳಿ ಹೇಳಿ ಸರ್ ಓಕೆ ಹಾಂ ಸರಿ ಹೌದು ಹಾಂ ಹಾಂ ನಿಮಗೆ ಯಾವ ಥರ ವೆಜಿಟೇರಿಯನ್ ಇದು ಸಸ್ಯಹಾರಿನ ಅಥವಾ ಮಾಂಸಹಾರಿನಾ ಯಾವ ಥರ ಆಹಾರ ಪದ್ಧತಿ ನಿಮ್ಮದು ಸಸ್ಯಹಾರಿನ ಈ ಕಡೆ ನೀವು ಕೊ ಹಾಂ ಸರಿ ಈ ಕಡೆ ನಮ್ಮ ಮಲೆನಾಡು ಶಿವಮೊಗ್ಗ ಈ ಕಡೆ ಸೈಡೆಲ್ಲ ಬಂದರೆ ನಿಮಗೆ ಅಕ್ಕಿ ರೊಟ್ಟಿ ಈ ಥರದ್ದು ಸಿಗುತ್ತೆ ಆಮೇಲೆ ಕೋಷ್ಟಲ್ ಈ ಕಡೆ ಕರಾವಳಿ ಕಡೆ ಹೋದರೆ ನಿಮಗೆ ಸೀ ಫುಡ್ ಸಿಗುತ್ತೆ ಕಾಮತ್ ಹೋಟೆಲು ತುಂಬ ಫೇಮಸ್ ಇರೋ ಹೋಟೆಲು ಅಲ್ಲಿ ನಿಮಗೆ ನಾ ಏನು ಹೇಳಿ ಮಾಂಸಹಾರ ಫುಡ್ಗಳು ಸಿಗುತ್ತೆ ಮೀನ್ನ ಫ್ರೈ ತವಾ ಫ್ರೈ ರವಾ ಫ್ರೈಗಳು ಆಮೇಲೆ ಈ ಥರದ್ದೆಲ್ಲ ನಿಮಗೆ ಕರಾವಳಿ ಸೈಡಲ್ಲಿ ಕರಾವಳಿ ಸೈಡಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಯಾವ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಇದ್ದೀರ ಸರ್ ತಿಳ್ಕೋಬೋದ ಹಾಂ ಹಾಂ ಬಳ್ಳಾರಿ ಬಳ್ಳಾರಿ ಅದು ನಿಮಗೆ ಏನು ಹೇಳಿ ನಾ ನಿಮಗೆ ಕೊ ಈ ಕಡೆ ಬಂದರೆ ಕೋಸ್ಟಲ್ ಕಡೆ ಅಂದರೆ ನಿಮ್ಮ ಕರಾವಳಿ ಸೈಡಲ್ಲಿ ಬಂದಾಗ ಪು ಇದು ಮುರುಡೇಶ್ವರ ಅಲ್ಲಿ ನಿಮಗೆ ಈಶ್ವರನ ಟೆಂಪಲ್ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ ಆಮೇಲೆ ಈ ಕಡೆ ಮಲ್ನಾಡು ಸೈಡಲ್ಲಿ ಬಂದರೆ ನಿಮಗೆ ಜೋಗ ಜೋಗ ಜಲಪಾತ ಆ ಕಡೆ ಸಿಗುತ್ತೆ ಈ ಥರ

ಹಾಂ ಸರಿ ಇದರಲ್ಲಿ ಮೈಸೂರಲ್ಲಿ ನಿಮಗೆ ಮೈಸೂರ್ ಪಾಕ್ ಫೇಮಸ್ ಇದೆ ಮತ್ತು ಆನಂದ್ ಭವನ್ ಹೋಟೆಲ್ ಇದೆ ಅಲ್ವಾ ಅಲ್ಲಿ ನಿಮಗೆ ರುಚಿ ರುಚಿಕರವಾದ ಶುಚಿಕರವಾದ ಆಹಾರ ಪದ್ಧತಿ ಇದೆ ಅಂದರೆ ಏನು ಹೇಳಿ ನೀವು ಏನು ವೆಜಿಟ್ ಇದು ಸಸ್ಯಹಾರಿ ಅಂತಿದ್ದೀರಲಾ ಆ ಥರ ಸಿಗುತ್ತೆ ಮಂಗ್ಳೂರು ಅಂತ ಬಂದಾಗ ನಿಮಗೆ ಅಲ್ಲಿ ನಾನ್ವೆಜ್ಜಿಗೆ ತುಂಬ ಫೇಮಸ್ಸು ಮಂಗಳೂರು ಮಲ್ಪೆ ಉಡುಪಿ ಭಟ್ಕಳ ಕಾರವಾರ ಹೊನ್ನಾವರ ಈ ಕಡೆ ಎಲ್ಲ ನಿಮಗೆ ಮಾಂಸಹಾರ ಫಿಶ್ ಅದು ಏನು ಹೇಳಿ ಮೀನಿನ ಫ್ರೈಯ್ಯಿ ಆಮೇಲೆ ಏಡಿದು ಹಾಂ ಹಾಂ ಈ ಥರ ಸಿಗ್ತಾ ಹೋಗುತ್ತೆ ಸರ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾ ಹೂಂ ಓಕೆ ಸರ್ ತ್ಯಾಂಕ್ಸ್